ಬೇರೆ ಯಾವುದೇ ಭಾಷೆಗೂ ಕನ್ನಡ ಭಾಷೆಯನ್ನ ಸೇರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕನ್ನಡ ಅಂದರೆ ನನ್ನ ಅಮ್ಮ ಅಮ್ಮ ಅಂದರೆ ಕನ್ನಡ ಕನ್ನಡ ಭಾಷೆಗಿರೋ ಅಭಿಮಾನ ಬೇರೆ ಯಾವ ಭಾಷೆ ಮೇಲೂ ಇಲ್ಲಾ ಕನ್ನಡದಲ್ಲಿ ಇರುವಷ್ಟು ಪ್ರಾಮುಖ್ಯತೆ ಪ್ರೀತಿ ವ್ಯಾಮೋಹ ಬೇರೆ ಯಾವ ಭಾಷೆಗೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಕನ್ನಡ ಅಂದರೆ ನನ್ನ ತಾಯಿ ಕನ್ನಡ ಅಂದರೆ ನಮ್ಮ ಅಮ್ಮ